ಸರ್ ನಾವು ಎರಡು ಕುಟುಂಬ ಕಲೆತು ಪ್ರವಾಸ ಹೋಗರ್ಲತ್ತಿದೆ ಐಹೊಳೆ ಬಾದಾಮಿ ಪಟ್ಟದಕಲ್ಲು ಆ ಕಡೆ ಎಲ್ಲ ಹೋಗರ್ಲತ್ತಿದೆವು ನಾಲ್ಕು ಮಂದಿ ಸಣ್ಣವರು ಆರು ಮಂದಿ ದೊಡ್ಡವರು ನಾಲ್ಕು ಜನರಿಗಾಗಿ ಒಂಉ ಕ್ಯಾಬು ಆರು ಜನರಿಗಾಗಿ ಒಂದು ಕ್ಯಾಬು ಆರು ಮಂದಿ ಇದ್ದಾರೆ ಎಲ್ಲ ವಯಸ್ಸು ಆಗಿನವರು ಅವರಿಗೆ ಕಂಫರ್ಟೇಬಲ್ ಆಗಪ್ಲೇ ಗಾಡಿನ ಓಡಿಸ್ಬೇಕು ಮತ್ತೆ ನಾವು ಎಂಟು ದಿನ ಪ್ಲ್ಯಾನ್ ಹಾಕಿದ್ದೆವು ಎಂಟು ದಿನದ ಖರ್ಚು ಏಟ್ ಆಯ್ತದ ಅದನ್ನೆಲ್ಲ ಲೆಕ್ಕ ಮಾಡ್ರಿ ಕಾರಿಂದು ಡೀಸಲ್ ಪೆಟ್ರೋಲ್ ಅದು ಎಷ್ಟು ಬೇಕು ಅದೆಲ್ಲ ಹೇಳ್ರೀ ಮತ್ತೆ ಎಂಟು ದಿನ ಕಡೆದು ಊಟ ಅರ್ಬಿ ಅವೆಲ್ಲ ಪ್ಯಾಕ್ ಅದನ್ನು ಮಾಡ್ಕೊಂಡಿದ್ದೆವು ಲಗೇಜ್ ಅದನ್ನು ಅವಲ್ಲೇ ಇಡಪ್ಲೇ ಕಂಫರ್ಟೇಬಲ್ ನಿಮ್ಮ ಕಾರ್ನಾಗೆ ಇದು ಮಾಡ್ರಿ ಮತ್ತೆ ನಿಮ್ದು ಊಟದ ಖರ್ಚು ಎಲ್ಲ ನಾವೇ ನೋಡ್ಕೊತೇವೆ ಬೆಂಗಳೂರು ಆಕಡೆಯೆಲ್ಲ ಜರ ವಾಟರ್ ಫಾಲ್ಸು ಅವು ಗಾರ್ಡನು ಅವೆಲ್ಲ ಅವಾ ಎಲ್ಲ ತೋರ್ಸಿರೀ ಮತ್ತೆ ನಿಮಗೆ ಡ್ರೈವರವನಿದ್ದೀರಿ ನಿಮಗೆಲ್ಲ ಕುನೇರ್ತವ ಅವು ಏನೇನು ಪ್ಲೇಸ್ ಅವ ಏನೇನು ಇಲ್ಲ ಅವೆಲ್ಲ ಜರ ತೋರಿಸ್ಕೊಂಡು ಬರ್ರಿ ನಮಗೆ ಮತ್ತೆ ಈ ಸಣ್ಣ ನಾಲ್ಕು ಮಂದಿ ಹುಡುಗರು ಅವರಿಗೆ ಸಣ್ಣವ್ರು ಅವರ ಸ್ಟೂಡೆಂಟ್ ಆರ ಅವ್ರದ್ದ ಏನೇನು ಐತಿಹಾಸಿಕ ಕಲೆಗಳು ಅನ್ನೋದು ಇರ್ತವೆ ಮೂರ್ತಿಗಳು ಇರ್ತವೆ ಅವೆಲ್ಲ ಬಾದಾಮಿ ಅದಾಗ ಅವೆಲ್ಲ ತೋರಿಸ್ಕೊಂಡು ಬರ್ರಿ ಮತ್ತೆ ಸ್ಟೂಡೆಂಟ್ಸ್ ಅರ ಅವರಿಗೆಲ್ಲ ಚಲೋ ಇದು ಮಾಡ್ರಿ ಕಾರ್ ಜರ ಹಳ್ಳು ಓಡಿಸ್ರಿ ವಯಸ್ಸು ಆಗಿನವರಿಗೆಲ್ಲ ಜಂಪಿನ ಫಾಸ್ಟ್ ಓಡಿಸ ಬ್ಯಾಡ್ರಿ ಮತ್ತೆ ಅವರಿಗೆಲ್ಲ ಆರಾಮ್ ಇರಲ್ದು ಮತ್ತೆ ಏನಂತಾರ ನಿಮ್ಮದು ಊಟದ ಖರ್ಚು ಅರಿವಿರೋದೆಲ್ಲ ನಾವೇ ನೋಡ್ಕೋತೀವಿ ಎಂಜಾಯ್ ಹೋಗಿ ಎಂಜಾಯ್ ಮಾಡಕ್ಬರಪ್ಲೇ ಇದು ಮಾಡ್ರಿ ಮತ್ತೆ ನಿಮ್ಮದು ನೀವು ಬಿ ನಮ್ಮ ಸಂಗಡ ಇರ್ತೀರಿ ಎಂಜಾಯ್ ಎಲ್ಲ ಮಾಡತ್ರಿ ಮತ್ತೆ ಜರ ರಾತ್ರಿ ಎಲ್ಲ ಡ್ರಿಂಕ್ ಮಾಡಲ್ಗತ್ತೆ ಗಾಡಿ ಓಡ್ಸಿರೀ ಮುಂದೆ ಯಾರು ಬಂದರೂ ಬಿ ಜರ ಚಲೋ ನೋಡಿ ಮಟ್ಟಿ ಅದನ್ನು ಇದು ಮಾಡ್ರಿ ರಾತ್ರಿ ಎಲ್ಲ ಕಂಫರ್ಟೇಬಲ್ ಲಾಡ್ಜ್ ಅದನ್ನೆಲ್ಲ ನಿಮಗೆ ಕುಂದ್ರತ ಚಲೋ ಅಲ್ಲೆಲ್ಲ ನಿಂದ್ರಿಸಿ ರೀ ಊರ ದೇವಸ್ಥಾನ ಅವೆಲ್ಲ ನೋಡರ್ಲತ್ತಿದೆವು ಅವೆಲ್ಲ ನೋಡಿ ಜರ ಖುಷಿ ಪಡಪ್ಲೇ ಇದು ಮಾಡ್ರಿ ಮತ್ತೆ ನಾಲ್ಕು ಮಂದಿ ಆಗುವಂಥ ಕಾರು ಆರು ಮಂದಿಗೆ ಒಂದು ಕಾರು ಅದಕ್ಕೆ ಬಾ ಅದರ ಬಾಡಿಗೆದರ ಎಷ್ಟು ಹೇಳ್ತೀರಿ ಅದು ಎಲ್ಲ ಲೆಕ್ಕ ಮಾಡ್ಬಿಡ್ರಿ ಹಾಗೆ ಪೆಟ್ರೋಲ್ ಡೀಸೆಲ್ ಎಲ್ಲ ಅದರ ಲೆಕ್ಕ ಮಾಡಿ ಹೇಳ್ರಿ ನಿಮ್ಮ ಮತ್ತೆ ನಿಮ್ಮನ್ನ ಅದರ ಅವೆಲ್ಲ ಭತ್ತ ಟಿಪ್ಸ್ ಅಂತಾರಲ್ಲ ಅವೆಲ್ಲ ಕೊಡ್ತೇವೆ ಗಾಡಿ ಹಳ್ಳುವೆ ಹಳ್ಳುತ್ತರ್ರೀ